ನನಗೆ ಎರಡು ಕೆಜಿ ಮಾವಿನಕಾಯಿ ಎರಡು ಕೆಜಿ ಬಾಳೆಣ್ಣು ಬೇಕಿತ್ತು ಪೂಜೆಗೆ ಪೂಜೆಗೆ ಚೆನ್ನಾಗಿರೋ ಹಣ್ ಬೇಕು ನಮಗೆ ಪೂಜೆಗೆ ಹಣ್ ಬೇಕು ಸರ್ ನಮಗೆ ಮತ್ತೆ ಏನು ಸರ್ ಹಿಂಗೆ ಮಾಡಿದ್ರೆ ಬಾಳೆಣ್ಣು ಬೇಕು ಮತ್ತೆ ಮಾವ್ನ ಹಣ್ ಬೇಕು ಕೆಜಿ ಹೆಂಗೆ ಮಾವಿನಣ್ಣು ನೂರು ರೂಪಾಯಿ ಎರಡು ಕೆ ಜಿಗೆ ಎಷ್ಟು ನಾನ್ನೂರು ಆಯಿತು ಇನ್ನೂರು ಆಯಿತು ಬಾಳೆಹಣ್ ಎಷ್ಟು ಬಾಳೆಹಣ್ ಎಷ್ಟು ಸರ್ ಕೆಜಿ ನನಗೆ ಬಾಳೆಹಣ್ ಎರಡು ಕೆಜಿ ಮಾವ್ನ ಹಣ್ ಎರಡು ಕೆಜಿ ಹಾಕ್ಕೊಡ್ತೀರಾ ಇನ್ನೂರ ಅರುವತ್ತಾ ಸರ್ ನೀವೇನಾದರೂ ಹೋಮ್ ಡೆಲಿವರಿ ಮಾಡ್ತೀರಾ ಅಂಗಡಿ ಎಲ್ಲಿ ಇರೋದು ಸರ್ ಶ್ರೀರಂಗ್ಪಟ್ಟಣ ನಾವೂ ಅಲ್ಲೇ ಸಬ್ ಡಿಸ್ಟಿಕಲ್ಲೇ ಇರೋದು ಗಂಜಾಮಲ್ಲಿ ಅಲ್ಲಿ ಅಲ್ಲಿ ಅಂಗಡಿ ಎಲ್ಲಿ ಸರ್ ನಿಮ್ಮದು ಫಂಕ್ಷನ್ ನೈಟ್ ಇರೋದು ಇವಾಗ ಬೇಕಿತ್ತು ನಮಗೆ ಎರಡು ಕೆಜಿ ಬಾಳೆಹಣ್ಣು ಎರಡು ಕೆಜಿ ಮಾವ್ನ ಹಣ್ಣು

ನಮಗೆ ಫ್ರೆಶ್ಶಾಗಿ ಇರಬೇಕು ಸರ್ ಮಾವ್ನ ಹಣ್ಣು ಮತ್ತು ಮಾ ಬಾಳೆಹಣ್ಣು

ಹಾಂ ಸರಿ ಸರ್ ನೋಡಿ ಕಮ್ಮಿ ಮಾಡಿ ಸರ್ ಅದನ್ನ ಬಾಳೆಹಣ್ಣು ಮಾವ್ನ ಹಣ್ ಜಾಸ್ತಿ ಆಯಿತು ರೇಟ್ ಹಾಂ ನೋಡಿ ಸರ್ ಕಮ್ಮಿ ಮಾಡಿ ಎರಡು ಕೆಜಿ ಜಾಸ್ತಿ ತಗೊಂಡಿದ್ದೀನಿ ನೋಡಿ ಕಮ್ಮಿ ಮಾಡಿ ಸರ್

ಹಾಂ ಓಕೆ ಸರ್ ಆಯಿತು ತ್ಯಾಂಕ್ ಯು ಸರ್ ಬರ್ತೀವಿ